ಹಲೋ ಸೂಪರ್ ಮಾರ್ಕೆಟ್ ಸ್ಟಾಫಾ ಹೌದಾ ನಮೀ

ನಮಗೆ ನಮ್ಮ ಗೆಳತಿ ಹೇಳಿದಳು ಸೂಪರ್ ಮಾರ್ಕೆಟ್ಟಲ್ಲಿ ಬಂದಾಗ ಆಫರ್ ಇದೆ ಅಂತೆಲ್ಲ ಸೂಪರ್ ಮಾರ್ಕೆಟ್ಟಲ್ಲಿ ಏನು ಇವಾಗ ಒಂದು ಐದು ಕೆಜಿ ಗೋಧಿ ತಗೊಂಡ್ರೆ ಏನು ಆಫರ್ ಇರುತ್ತೆ ಏನು ಫ್ರೀ ಹೌದಾ ಹೌದಾ ಮತ್ತೆ ಒಂದು ನಾವು ಬಿಸ್ಕೇಟ್ ಪ್ಯಾಕ್ ತೆಗಿತ್ ತವಂದ್ ಕೊಳ್ತೀವಾ ಮ್ಯಾರಿ ಗೋಲ್ಡು ಅದರಲ್ಲಿ ಎಷ್ಟು ಬಿಸ್ಕೇಟ್ ಇರುತ್ತೆ ಸರ್

ಸರ್ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್ ಹೌದಾ ಸರ್ ಅದು ಹ್ಞೂ ಹಾಂ ಸರ್ ಹೌದಾ ಸರ್ ಸರ್ ಅದಕ್ಕೇನ್ ಆಫರ್ ಇಲ್ಲವಾ ಬಿಸ್ಕೇಟ್ ತಗೊಂಡ್ರೆ ಒನ್ ಪ್ಯಾಕ್ ದೊಡ್ಡ ಪ್ಯಾಕ್ ತಗೊಂಡ್ರೆ ಅದಕ್ಕೇಂತ ಏನಾದರೂ ಆಫರ್ ಇಲ್ಲವಾ ಹೌದಾ ಸರ್ ಏನ ದೊಡ್ಡ ಪ್ಯಾಕ್ ತಗೊಂಡ್ರೆ ದೊಡ್ಡ ಪ್ಯಾಕೇ ಫ್ರೀ ಕೊಡ್ತೀರಾ ಮತ್ತೆ ಹೌದಾ ಸರ್ ಸರ್ ಎಷ್ಟು ಒನ್ ಕೆ ಒನ್ ಪ್ಯಾಕ್ ಒನ್ ಪ್ಯಾಕೆಟ್ ಅಕ್ಕಿಗೆ ಎಷ್ಟಾಗುತ್ತೆ ಸರ್ ಅಮೌಂಟು ಪ್ರೈಸ್ ಎಷ್ಟಿದೆ ಹಾಂ ಹಾಂ ಸರ್ ಎಷ್ಟು ಸರ್ ಹೌದಾ ಸರ್ ಅದಕ್ಕೇನು ಇದಿಲ್ಲವಾ ಸರ್ ಆಫರ್ ಎದಕ್ಕೆ ಸರ್ ಅದಕ್ಕಿಲ್ಲ ಎಲ್ಲದಕ್ಕೂ ಆಫರ್ ಇದೆಯಂತೆ ಅದಕ್ಕೊಂದು ಎದಕ್ಕೆ ಇಲ್ಲ ಆಂ ಸರ್ ಹೌದಾ ಸರ್ ಸರ್ ನನಿಗೆ ಇದೆಲ್ಲ ಹೋಮ್ ಡೆಲಿವರಿ ಮಾಡಕಾಗುತ್ತಾ ನಾನು ಗೂಗಲ್ ಪೇ ನಿಮಗೆ ಮಾಡ್ತೀನಿ ಎಷ್ಟಾಗುತ್ತೆ ಸರ್ ಆಂ ಸರ್ ಸರ್ ಮೂರ್ಗೆರಿ ಅಂತ ನಿಯಾ ಹೊಸಪೇಟೆ ಇಷ್ರತ್ ಅಂತ ಸರ್ ಎಮ್ ಇಷ್ರತ್ ಆಂ ಸರ್ ಮೂರ್ಗೆರಿ ಹಾಂ ಸರ್ ಅದೇ ಎಷ್ಟು ಟೂ ಅಂಡ್ರೆಡ್ಡಾ ಓಕೆ ಸರ್ ನಾನು ಕೆಲ್ವೊಂದು ನಾ ಹೇಳ್ತಿನಿ ಸಾಮಾನ್ಗಳು ಅವೆಲ್ಲ ಪ್ಯಾಕ್ ಮಾಡಿ ನನಗೆ ಇದೆಲ್ಲ ಹೋಮ್ ಡೆಲಿವೆರಿ ಮಾಡಿ ಬಿಡಿ ನಾನು ನಿಮಿಗೆ ಗೂಗಲ್ ಪೇ ಮಾಡ್ತೀನಿ

ಹಾಂ ಓಕೆ ಸರ್ ಓಕೆ ಸರ್ ಹಾಂ ಓಕೆ ಸರ್ ಥ್ಯಾಂಕ್ ಯು